ಏನು ಮಾಡಾತ್ತಿಲೆಪ್ಪ ಇವತ್ತಂತೂ ಬೇಜಾರು ಆಗೈತ ನಂಗೆ ಏನೋ ಒಂದು ಹೊಸ ಟ್ರೀಟ್ ಕಂಡು ಹಿಡ್ಯೋಣ ಏನೋ ಒಂದು ಹೊಸ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಚಿಕ್ಕಮ್ಮನ್ನ ಕೇಳಿದೆಲೆ ಅದು ಏನಾಗಿಬಿಡ್ತು ಗೊತ್ತೇನು ನಮ್ಮ ಚಿಕ್ಕಮ್ಮ ಹೇಳಿದ್ದು ಅರ್ಥ ಆಯ್ತು ನಾನು ಕೇಳಿದ್ದು ಅರ್ಥ ಆಯ್ತು ಅದೇ ಸ್ವೀಟ್ ಮಾಡೋಕೆ ಹೋಗಿ ಮೆದ್ಲಿನ ಆಗಿಬಿಟ್ಟಿತ್ತು ಅದಕ್ಕೆ ಮೈಸೂರು ಪಾಕ್ ಮಾಡೋಣಂತೆ ಈವತ್ತು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಅದ್ಕಲೆ ನಿಂಗೆ ಕಾಲ್ ಮಾಡಿದ್ದೆ ನಾನು ಹೆಂಗೆ ಮಾಡೋದು ಅಂತ ನೋಡವ್ವ ನಮಗಂತೂ ಸ್ವೀಟ್ ಗೀಟು ಗೊತ್ತಿಲ್ಲ ಬಟ್ ಕ ಬರೀ ಖಡಕ್ ರೊಟ್ಟಿ ಖಾರ ಎಣ್ಣೆ ಇಂಥವು ತಿಂದು ರೂಢಿ ಮತ್ತು ಈವತ್ತು ಸ್ವೀಟ್ ಮಾಡೋಣಂತ ಹೊಸ್ದಾಗಿ ಕಂಡು ಹಿಡಿಬೇಕಂತ ಮಾಡಾಕತ್ತೀನಿ ಏನು ಮಾಡೋಣ ಸ್ವೀಟ ಮೈಸೂರು ಪಾಕ್ ಮಾಡೋಣಂತ ಅಂದ್ಕೊಂಡೆ ಅದಕ್ಕೆ ಈಗ ಮೈಸೂರು ಪಾಕಿಗೆ ಏನು ಹಗ್ಲಂಗ್ಲ್ ಮೊಬೈಲ್ ನೋಡು ಅದು ನೋಡೋದು ಮಾಡೋದು ಅಂತಾರೆ ನಮ್ಮ ಅಂಟಿ ಅರ್ಧ ಹೇಳಿದ್ರು ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡೀನಿ ಒಂದ್ನೇ ಸಲ ಮಾಡ್ದಾಗ ಸ್ವಲ್ಪ ಇದು ಆತು ಆದ್ರೂ ಏನಿಲ್ಲ ಹೊಸ ಹೊಸ ಹೊಸದು ಸ್ವೀಟ್ ಮಾಡೋದು ಕಂಡು ಹಿಡಿಯೋದು ನಮ್ಗೆ ಭಾಳ ಇಷ್ಟ ನಾನು ಒಂದು ಈವತ್ತು ಸ್ವೀಟ್ ಕಂಡು ಹಿಡಿದ ಮಾಡಬೇಕಂತ ಪ್ಲ್ಯಾನ್ ಮಾಡೀನಿ ಯೂಟೂಬ್ ನೋಡ್ಕೊಂಡು ಬರೀ ಫೋನ್ ನೋಡ್ಕೊಂಡು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮೊನ್ನೆ ಯೂಟೂಬ್ ನೋಡಿ ಮಾಡಿದ್ದೆಯಲ್ಲಪ್ಪ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಇದ್ದಿದ್ದೆ ಇಲ್ಲ ಬರೀ ಪುಡಿ ಪುಡಿ ಲಗೂನಾ ಎಲ್ಲ ಫುಲ್ಲೂ ಮುರ್ದು ಬಿಡ್ತಾವ ಅದು ಶಂಕರ್ ಪೋಳೆ ಮಾಡಿದ್ದೆ ಶಂಕರ್ ಪೋಳೆ ಮಾಡಿದಾಗ ಒಂದು ನೆನಪಾತ್ಲೆಪ್ಪ ಸಿಹಿ ಘಟನೆ ಅಂತೆ ಅಂದ್ಕೊ ಏನು ಕಾಮಿಡಿಯರೆ ಅಂದ್ಕೊಲೆ ನಂಗೊತ್ತಿಲ್ಲ ಅದು ಏನಾಗಿತ್ತು ಗೊತ್ತೇನ ನಮ್ಮ ಓನರಿದ್ರು ನಮ್ಮ ಓನರ್ ಮನೆಯಾಗ ನಾವು ಕೆಳಗೆ ರೆಂಟ್ ಇದ್ವಿ ನಮ್ಮ ಓನರ್ ಮ್ಯಾಲ ಇದ್ರು ಒಂದಿನ ನಾನು ದೀಪಾವಳಿಗೆ ಅಂಥೇಳಿ ಮೈಸೂರು ಪಾಕ್ ಮಾಡಿದ ಇದು ಸಾರಿ ಮೈಸೂರು ಪಾಕ್ ಅಲ್ಲೆಲೆಪ್ಪ ಅದು ಶಂಕರ್ ಪೋಳೆ ಮಾಡಿದ್ದೆಲೆ ಏನೋ ಮಾಡೋಣ ತಡಿ ಅಂಥೇಳಿ ಆವತ್ತೆಲ್ಲ ಹಾಕಿ ಸಕ್ರೆ ಒಂದು ಸ್ವಲ್ಪ ಹಾಲು ಅವದ್ ಹಾಕಿ ಬಿಸಿ ಮಾಡಿ ಹಿಟ್ಟೊಳಗೆಲ್ಲ ಕಲಸಿ ಮಾಡಿರಿ ಅಂತ ಹೇಳಿದ್ರೂ ನಾನು ಏನು ಮಾಡಿದೆ ಗೊತ್ತೇನು ಹಾಯ್ ತಗೊ ಮಾಡಿದ್ರೆ ಆಯ್ತು ಏನು ದೊಡ್ದಿದೆ ಅಂಥೇಳಿ ಅದ್ರಾಗ ಒಂದು ನನ್ನ ಮಗ ಸಣ್ಣದು ಕಿರಿಕಿರಿ ಮಾಡಾಕತ್ತಿದ್ದ ಬಡ ಬಡ ಹೋಗಿ ಹಾಕಿ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿ ಸಕ್ರೆ ಬಿಸಿ ಮಾಡಿ ಎರಡು ಕೂಡಿಸಿ ಹಿಟ್ಟೊಳಗೆ ಕಲಸಿ ಮಾಡಿದೆ ಮಾಡಿ ಲಟ್ಸಿದೆಲೆ ಲಟ್ಟಿಸಿ ಹಾಕಿ ಮಸ್ತ್ ಎಣ್ಣೆ ಒಳಗೆ ಕರೆದೆ ಎಲ್ಲ ಚಲೊ ಆಗಿತ್ತು ಆಮೇಲೆ ಹಂಗೆ ಬಾಯಾಗಿಟ್ರೆ ಅಷ್ಟು ಚಲೋದಾಗ್ತಿತ್ತು ಅದು ಅನ್ಎಕ್ಸ್ಪೆಕ್ಟೆಡ್ ಆವತ್ತು ನಮ್ಮ ಓನರ್ ಮಾ ಮೊಮ್ಮಗ ಬಂದ ನಮ್ಮ ಮನೆಗೆ ಅರುಣ್ ಅಂಥೇಳಿ ಅವ್ನ ಹೆಸರು ಅಂವಾ ಬಂದಾಗ ಏನಾಗ್ಬಿಡ್ತು ಅರುಣ್ ಬಾರೋ ಅಂತ ನಾನು ನಮ್ಮ ಅತ್ತೆ ಎಲ್ಲರೂ ಟಿವಿ ನೋಡ್ಕೊಳ್ತಾ ಕೂತಿದ್ವಿ ಬಾರಪ್ಪ ಈವತ್ತು ಸ್ಪೆಷಲ್ಲಾಗಿ ನಾನು ಫಸ್ಟ್ ಟೈಮ ಶಂಕರ್ ಪೋಳಿ ಮಾಡೀನಿ ತಿನ್ನು ಬಾ ಅಂತನೇ ಒಂದು ಎರಡು ದೇವ್ರ ಮುಂದೆ ನೇಮಕ್ಕೆ ಇಡಬೇಕಲ್ಲಪ್ಪಾ ಪದ್ಧತಿಯಲ್ಲ ನಮ್ದು ಈ ಸೈಡ್ ನಮ್ದೆಲ್ಲ ಏನೋ ಮಾಡಿದರು ಒಂದು ಸ್ವೀಟ್ ಆಗಲಿ ಒಂದು ಖಾರದ್ದಾಗಲಿ ದೇವ್ರ ಮುಂದೆ ಇಟ್ಟು ತಿಂತೇವೆ ನಾವು ಅದಕ್ಕೆ ನಾವು ಏನು ಮಾಡಿದೆ ಒಂದು ಎರಡು ದೇವ್ರಿಗೆ ಒಂದು ಸ್ವಲ್ಪ ಬಟ್ಟಲಾಗ ಇಟ್ಟು ಹಿಡಿಪಾ ಅಂಥೇಳಿ ಅವಂಗೆ ಕೊಟ್ಟೆ ನಾನು ನಮ್ಮ ಅತ್ತೆಯರ ನ ಕೊಟ್ಟೆ ಬ್ಯಾಡ ಬಿಡವ್ವ ನಿ ಗೊಲ್ಲೆ ಆಮೇಲೆ ತಿಂತೀನಿ ಅಂದ್ರೆ ಪುಣ್ಯ ಆತ್ಲೇ ಆಮೇಲೆ ಹೇಳ್ತೀನಿ ತಡಿ ಅದು ಸ್ಟೋರಿ ಏನಾಯ್ತಂತ ಅದು ಕೊಟ್ಕೂಡ್ಲೆನ ಅವಂಗೆ ಫಸ್ಟ್ ಕೊಟ್ಟೆ ಅಂವಾ ಬಂದ ಆಂಟಿ ಹೌದು ರೀ ಅಂಟಿ ಮಳಿರ್ ಇರಲಿ ಬಿಡಿರಿ ಅಂಟಿ ಬ್ಯಾಡ ಅಂದ ಆದ್ರೂ ತಿನ್ನಲಿಯಪ್ಪ ತಿನ್ನು ಏನು ಆಗೋಂಗಿಲ್ಲ ಒಂದೆರಡು ಹಾಕ್ಕೋ ಬಾಯಾಗ ಅಂದೆ ಫಸ್ಟ್ ಟೈಮ್ಲೆ ನಾನು ಮಾಡಿದ್ದ ಶಂಕರ್ ಪೋಳೆ ಹೋಗಿ ಅವು ಬಾಯಾಗ ಇಟ್ಕೊಂಡು ಹಿಂಗೆ ಟಕ್ಕನು ಕಡದೆಲೆ ಒಂದು ಸರ್ತಿ ಫಸ್ಟ್ ಟೈಮ್ ಕಡ್ದ ಕೂಡ್ಲೆನೆ ಅವ್ನದ್ ಸೈಡಿಂದ ಹಲ್ಲು ಟಕ್ಕನೆ ಮುರಿದ್ಬಿಡ್ತು ಮುಂದಿನ ಪಾಯಿಂಟವು ಹಾರೇ ಬಿಡ್ತು ಹಲ್ಲು ಹಾರಿದ ಕೂಡ್ಲೆನೆ ಅವ ಕಪ್ಪನೆ ಕೈ ಬಾಯಿ ಮುಚ್ಕೊಂಡು ಓಡಿ ಡಗ ಡಗ್ ಡಗ್ ಮ್ಯಾಲ ಹೋಗ್ಬಿಟ್ಟ ಅವ್ರ ಮನೆಗೆ ಆಮೇಲೆ ಸ್ವಲ್ಪ ಒತ್ತಿಗೆ ಅವ್ರ ಮನ್ಯಾನೋರು ಎಲ್ಲರೂ ನಕ್ಕೊಳ್ತ ಕೆಳಗೆ ಬಂದ್ರು ಏನಾಯ್ತು ರೀ ಏನು ರೀ ಮಂಜುಳರೇ ನಮ್ಮ ಅರುಣಗೆ ಏನು ಕೊಟ್ರಿ ಅಂತ ಕೇಳಿದ್ರೂ ನಂಗೆ ನಾನು ಏನು ಇಲ್ಲ ರೀ ಏನೂ ಕೊಟ್ಟಿಲ್ಲ ಜಶ್ಟ್ ಹಂಗೆ ಸ್ವೀಟ್ ಮಾಡಿದ್ದೆ ರೀ ಅವನಿಗು ಸ್ವಲ್ಪ ಟ್ರೈ ನೋಡುಪಾ ಅಂತ ನಾನು ಕೊಟ್ಟೆ ಕೊಟ್ಟು ಕೂಡ್ಲೇನೇ ತಗೊಂಡ ರೀ ತಿಂದು ಆಮೇಲೆ ಮಸ್ತ್ ಆಗೈತಿ ರೀ ಛಲೊ ಆಗೈತಿ ಅಂದ ಮ್ಯಾಲ ಹೋಗ್ಬಿಟ್ಟ ರೀ ಏನಾಯ್ತು ರೀ ಅಂದು ಎಲ್ಲರೂ ಅವ್ರು ಮನ್ಯಾನೋರು ಬಿದ್ದು ಬಿದ್ದು ಬಿದ್ದು ನಕ್ರು ಏನು ರೀ ಫಸ್ಟ್ ಟೈಮ್ ಮಾಡಿದ ಸ್ವೀಟ ಭಾರೀ ಟೇಸ್ಟ್ ಇತ್ತು ಬಿಡಿರಿ ನಮ್ಮ ಅರುಣದು ಹಲ್ಲ ಮುರ್ದು ಬಿಡ್ತು ರೀ ಅಂತಂದ್ರೆ ಯಪ್ಪ ದೇವರೇ ಸಾರಿ ರೀಪಾ ನಾ ಬೇಕಂತ ಮಾಡಿಲ್ಲ ಅಂವಾ ಹಿಂಗೆ ಮುಂದು ಇಟ್ಕೊಂಡು ತುದಿಗೆ ಹಿಂಗೆ ಮುರ್ದು ಬುಕ ಕಡ್ದು ಬಿಟ್ಟ ರೀ ಅಷ್ಟೊತ್ತಿಗೆ ಆ ಹಲ್ಲು ಮುರ್ದು ಬಿಡ್ತು ರೀ ಸಾರೀ ಅಂದೆ ಈಗಾದರೂ ಅವ್ರ ಮನ್ಯಾನೋರ್ ಇನ್ನಾದ್ರೂ ನನ್ನ ನೆನೆಸ್ತಾರಂತೆ ಅದು ಒಂದು ಸ್ವೀಟ್ ಮೆಮೊರೇಬಲ್ ಆಗ್ಬಿಡ್ತು ಆಮೇಲೆ ಅವೇನು ಹಲ್ಲು ಮುರ್ದಿದ್ದಕ್ಕೆ ಏನು ಅವಂಗೆ ಹರ್ಟ್ ಆಗಲಿಲ್ಲ ಖುಷಿ ಆಯ್ತು ಈಗ ಅವನ್ನ ನೋಡಿದ್ರೆ ಇಷ್ಟು ಸ್ಮಾರ್ಟ್ ಆಗ್ಯಾನ ಹೈಟ್ ಆಗ್ಯಾನ ಅಂಟಿ ರೀ ನೀವು ಅದು ಅದೊಂದಿಷ್ಟು ಹಲ್ಲು ನಂಗೆ ಮುರ್ದೋಯ್ತು ಅಂದರು ನನ್ನ ಫೇಸ್ನ್ಯಾಗ ಲುಕ್ ಆಸಮ್ ಬಂದೈತೆ ರೀ ಬಹಳ ತ್ಯಾಂಕ್ಸ್ ರೀ ಅಂಟಿ ನಿಮ್ಮ ಈ ಸ ಶಂಕರ್ ಪೋಳೆನ ನನಗೆ ಈ ಫೇಸಿಗೆ ಲುಕ್ಕಿಗೆ ಕಾರಣ ಆಯ್ತು ನೋಡಿರಿ ಅಂಥೇಳಿ ಎಲ್ಲಿ ಸಿಕ್ಕಾಗ ಅವನ ಅವ್ರ ಮನೆ ಬಿಟ್ಟು ನಾವು ಬೇರೆ ಕಡೆ ಬಂದ್ರೂ ಅಂವಾ ನನ್ಗೆ ಎಲ್ಲ ಜಾಬ್ ಮಾಡ್ತಿರ್ತೀನಿ ಎಲ್ಲ ಕಡೆ ಸಿಕ್ತಿರ್ತಾನೆ ಅವ್ನ ವ್ಯಾಟ್ಸ್ಅಪ್ ಬರ್ತಿರ್ತೈತಿ ಡೈಲಿ ನಾನು ನೋಡ್ತಿರ್ತೀನಿ ಅವ್ನ ಹಲ್ಲು ನೋಡಿ ಸ್ಮೈಲ್ ಅವಂದು ಹಲ್ಲಿಂದು ಅದು ಪಾಯಿಂಟ್ ಹೋಗೈತಲ್ಲ ಲುಕ್ ಮಸ್ತ್ ಕಾಣ್ತೈತಿ ಅವಂಗೆ ಅದೇನೋ ನನ್ನ ಒಂದು ಶಂಕರ್ ಪೋಳೆಯಿಂದ ಅವ್ನ ಲಕ್ ತೆರಿತಂತ ಅಂದ್ಕೊಳ್ಬೋದು ಅಂವಾ ನಂಗೆ ಪ್ರತಿಸಲ ಹೇಳ್ತಾನೆ ಅವ್ರ ಮನೆಯೋರು ಸಹಿತ ಹೇಳ್ತಾರೆ ನಮ್ಮ ಅರುಣಂದು ಮೊದ್ಲು ಹಲ್ಲು ಸ್ವಲ್ಪ ಸೊಟ್ಟ ಕಾಣಾತಿತ್ತು ರೀ ಸರಿಯಾಗಿ ಇದ್ದಿಲ್ಲ ಬಟ್ ಈಗ ಮಾತ್ರ ನಿಮ್ದು ಅದು ಹಲ್ಲು ಏನಿದೆ ಸ್ವಲ್ಪ ಲೈಟಾಗಿ ಹಾರಿತಲ್ಲ ಆವಾಗಿಂದ ಅದು ಮಸ್ತ್ ಕಾಣಾಕತ್ತೈತಿ ನೋಡಿರಿ ಭಾರೀ ಸ್ಮಾರ್ಟ್ ಆಗ್ಯಾನ ನಮ್ಮ ಅರುಣ್ ಅಂತ ಹೇಳ್ತಾರೆ ನಂಗೆ ಒಂದು ರೀತಿಯಿಂದ ಖುಷಿಯೂ ಆಯ್ತು ಒಂದು ಸ್ವಲ್ಪ ಗಿಲಿಟಿ ಫೀಲ್ ಆಯ್ತು ಪಾಪ ಅವಂದು ಹಲ್ಲು ಇದಾಯ್ತಲ್ಲ ಅಂತ ಆದ್ರೂ ಒಂದು ಸಮ ಹೇಳಬೇಕಂತಂದ್ರೆ ಅವ್ರ ಮನ್ಯಾನೋರು ನಾವು ಅವತ್ತೆಲ್ಲ ಭಾಳ ಖುಷಿ ಹರ್ಷ ಬೇ ವ್ಯಕ್ತಪಡಿಸಿದ್ವಿ ಅದರಿಂದ ಅವನು ಬಹಳ ಖುಷಿ ಆದ ಅವಂಗೆ ಎಲ್ಲರೂ ಬಹಳ ಕ್ಯೂಟ್ ಕಾಣಾಕ್ಕತ್ತಿ ಅಂದ್ರು ಅಂತ ಅದನ್ನ ಬಂದು ಒಂದು ಸಿಕ್ಕಾಗೆಲ್ಲ ಹೇಳ್ತಾನೆ ಭಾಳ ಪ್ರೀತಿ ಬಂತು ನಂಗೆ ಹಿಂಗೆ ಭಾಳ ಖುಷಿ ಅಂದ್ರೆ ಅನ್ಎಕ್ಸ್ಪೆಟ್ಟೆಡ್ ಮೆಮೊರಿಸ್ ಎಲ್ಲ ಭಾಳ ನೆನ್ಪು ಆಗ್ತಿರ್ತವೆ ಈಗ ಅದಕ್ಕೆ ಇವು ಸ್ವೀಟ್ ಮಾಡ್ಬೇಕು ಅಂದಾಗ ಬಹಳ ತಿಂಕ್ ಮಾಡ್ಬೇಕು ಆಕ್ಕಿರ್ತೈತಿ ನಾನು ಯಾವ ಅದು ಏನು ಹಾಕಿದ್ರು ಯಾವ್ದು ಏನು ಹಾಕ್ಬೇಕು ಸ್ವೀಟ್ ಎಷ್ಟು ಹಾಕ್ಬೇಕು ಅದನ್ನ ಯಾವ ಟೈಪ್ ಮಾಡ್ಬೇಕು ಅನ್ನೋದನ್ನು ಒಂದ್ಸಲ ಹೇಳಿರೋ ಹಿರ್ಯರು ಕೇಳಿ ತಿಳ್ಕೊಳ್ಬೇಕು ಅನ್ನಿಸ್ತೈತಿ ಒಂದ್ಸಲ ನೋಡಿದ್ರೆ ನಮ್ಮ ಯೂಟೂಬ್ ಐತಲ್ಲ ಬಿಡು ಅದನ್ನ ನೋಡಿ ತಿಳ್ಕೊಳ್ಬೇಕು ಅನ್ನಿಸ್ತೈತಿ ಯಾವುದೇ ಆಗಲಿ ಯಾವುದೇ ಕೆಲಸ ಆಗಲಿ ಫಸ್ಟಿಗೆ ಏನೋ ನಾವು ಮಾಡ್ಬೇಕೆಂದ್ರು ಅದು ಒಂದ್ಸಲ ಕೆಟ್ಟರೆ ಕೆಡ್ತೈತಿ ಕೆಡ್ತೈತಿ ಅಂತಂದ್ರೆ ನಾವು ಅದಕ್ಕೆ ಸ್ವಲ್ಸ್ವಲ್ಪ ಮಟ್ಟಿಗೆ ನೋಡಿ ಇಟೀಟು ಅಂದ್ರೆ ಜಾಸ್ತಿ ಅಲ್ಲ ಸ್ವಲ್ಸ್ವಲ್ಪ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೇಕಂತ ನಾನು ಹೇಳ್ತಾ ಇರೋದು ಅದಕ್ಕೆ ಹೆಣ್ಮಕ್ಳು ಈವತ್ತಿಗೆ ಈ ಕೆಲಸ ಮಾಡೋಕ್ಕೂ ಸೈ ಎಲ್ಲದಕ್ಕೂ ನಾವು ರೆಡಿ ಆಗಿರ್ತೀವಿ ಅದಕ್ಕೆ ಪ್ರ್ಯಾಕ್ಟೀಸ್ ಇಂಪಾರ್ಟೆಂಟ್ ಅಂದರೆ ಪ್ರಯತ್ನ ಇಂಪಾರ್ಟೆಂಟ್ ಹೆಣ್ಮಕ್ಕಳಿಗೆ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡೋಣ ಪ್ರ್ಯಾಕ್ಟೀಸ್ ಮಾಡೋಣ ಪ್ರತಿಯೊಂದು ಅಡ್ಗೆ ಒಂದು ದಿನ ಹಾಳಾಗ್ತೈತಿ ನೆಕ್ಸ್ಟ್ ಟೈಮ್ ಹಾಳಾಗುವುದಿಲ್ಲ ಇನ್ನೂ ಅದ್ಭುತವಾಗಿ ಆಕ್ಕೈತಿ ಅದಕ್ಕೆ ಹೊಸ ಹೊಸ ಖಾದ್ಯಗಳನ್ನು ಮಾಡಬೇಕಂತ ಬಹಳ ನನ್ಗೆ ಇಂಟ್ರಶ್ಟ್ ಅದು ಇದನ್ನೂ ಒಂದು ನೆಕ್ಷ್ಟ್ ಟೈಮ್ ಕಂಡು ಹಿಡಿತೀನಿ ಆವಾಗೆಲ್ಲ ಮತ್ತು ನೀವು ಎಲ್ಲ ತಿನ್ನೋಕೆ ಬರಲೇ ನಮ್ಮ ಮನೆಗೆ ತಿನ್ನಿ ಬರ್ರಿ ಮತ್ತು ಏ ಈನ್ ಲಾಸ್ಟ್ ಟೈಮ್ ಅವಂದು ಹಲ್ಲು ಮುರ್ದೈತಿ ಅಂದು ಮತ್ತು ನಿಮ್ದು ಹಲ್ಲೇನು ಮುರಿಯೋಂಗಿಲ್ಲ ಏನು ಬರ್ರಿ ನೀವು ಎಂಜಾಯ್ ಮಾಡ್ರಿ ನಮ್ಮ ಮನ್ಯಾಗ ಕುಂತು ಮಸ್ತ್ ಎಲ್ಲರೂ ತಿಂದು ಮಸ್ತ ವೆರೈಟಿ ವೆರೈಟಿ ಸ್ವೀಟ್ ಮಾಡೋಣ ಹಿಂಗೆ ಇನ್ನೂ ಒಂದು ಏನಾಗಿತ್ತು ಗೊತ್ತೇನು ನಾನು ಕಾಲೇಜ್ನ್ಯಾಗ ಇದ್ದಾಗ ನಮ್ಮ ಮಮ್ಮಿ ಊರಿಗೆ ಹೋಗ್ಬಿಟ್ಟಿದ್ರೂ ಏನು ಆವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದೀನಿ ಏನು ಮಾಡ್ಬೇಕು ಏನು ಮಾಡ್ಬೇಕಂದು ಗೊತ್ತಾಗ ಹತ್ತಿದ್ದಿಲ್ಲ ಬ್ಯಾಡ ಬ್ಯಾಡ ಸರಿವ ಏನಾದ್ರೂ ಒಂದು ಸ್ವೀಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಡ ಬಡ ಬಡ ಚಪಾತಿ ನಲ ಒಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸಿ ಅವನ ಸಣ್ಣಗೆ ಕಟ್ ಮಾಡಿ ಒಂದ್ಸಲ ಖಾರದ ಮಾಡಿದ್ದೆ ಸಣ್ಣಗೆ ಕಟ್ ಮಾಡಿ ಚೌಕಗೆ ಕಟ್ ಮಾಡ್ಕೊಂಡು ಅವ್ನ ಛಲೋವತ್ನಾಗ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೊದು ಫ್ರೈ ಮಾಡ್ಕೊಂಡು ಅದಕ್ಕೆ ಎಲ್ಲ ಥರ ಮಸಾಲ ಹಾಕೋದು ಚಾಟ್ ಮಸಾಲ ಆಮೇಲೆ ಮ್ಯಾಗಿ ಮಸಾಲ ಆಮೇಲೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಬಡೆಸೊಪ್ಪ ಅಂತೀರಲ್ಲ ಸೋಂಪು ಕಾಳು ಅಂತೀರಲ್ಲ ಅದು ಅವ್ನ ಎಲ್ಲ ಹಾಕಿ ಮಸಾಲ ಮಾಡಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಸ್ವಲ್ಪ ಟೊಮ್ಯಾಟೊ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿ ಚಾಟ್ ಮಸಾಲ ಜೊತೆ ಮಾಡ್ಕೊಂಡು ಡಬ್ಬಿ ತಗೊಂಡು ಹೋಗಿದ್ದೆ ಒಂದು ದಿನ ಫಸ್ಟ್ ಟೈಮ ನಾನು ಮಾಡ್ಕೊಂಡು ಹೋಗಿದ್ದೆ ಅದನ್ನು ಎಲ್ಲರೂ ಕಾಲೇಜ್ನ್ಯಾಗ ಕೇಳಿದ್ರು ತಿನ್ನೋ ನನಗೆ ಕೊಡಲೆ ನಂಗೆ ಕೊಡಲೆ ಅಂತ ಟೇಶ್ಟ್ ಆಗೈತಿ ಟೇಶ್ಟ್ ಆಗೈತಿ ಅಂತ ನೋಡಿರಿ ನಾನು ಈ ಹೇಳಾಕತ್ತೀನಿ ನಿಮ್ಗೆ ನಂದು ಬಾಯಿ ಒಳಗೆ ನೀರು ಬರಾ ಹತ್ತೇತಿ ಅಂದ್ರೆ ನೀವು ಕೇಳೋರ್ಗೂ ಹಂಡ್ರೆಡ್ ಪರ್ಸೆಂಟ್ ನೀರು ಬಂದೇ ಬರ್ತೈತಿ ಯಾರೂ ಮಿಸ್ ಮಾಡೋಕೆ ಹೋಗಬೇಡ್ರಿ ಭಾಳ ಈಸಿ ಐತಿ ಸಖತ್ ಪಾನಿಪುರಿ ಶೇವ್ ಪುರಿ ತಿನ್ನೊದಕ್ಕಿಂತ ಮಕ್ಳಿಗೆ ಇಂಥವೆಲ್ಲ ನೀವು ಮನ್ಯಾಗ ಮಾಡಿಕೊಡ್ರಿ ಸಣ್ಣಗೆ ಎಲ್ಲ ಚಪಾತಿ ಕಟ್ ಮಾಡ್ಕೊ ರೀ ಹಿ ನಿನ್ನೆ ಉಳ್ದಿದ್ದ ಚಪಾತಿ ಈವತ್ತು ಉಳ್ದಿದ್ದ ಚಪಾತಿ ಅಂತ ತಲೆ ಕೆಡ್ಸ್ಕೊಳ್ಬೇಡ್ರಿ ಚಲೊದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಬಿಟ್ರೆ ಆ ಪಾನಿಪುರಿ ಶೇವ್ ಪುರಿ ಮುಂದೆ ನಮ್ದು ಚಪಾತಿ ಪುರಿ ಯಾವುದೋ ಕಂಡು ಬರೋಂಗಿಲ್ಲ ಇದಕ್ಕೆ ಆಸಮ್ ಇದಕ್ಕೆ ಪ್ರೈಸ್ ಸಿಕ್ತಿತ್ತು ನೋಡಿರಿ ನನ್ಗೆ ನೀರು ಬಾಯಿ ಒಳಗೆ ಬರಾತ್ ಬಿಟ್ಟವ ಇವತ್ತಂತೂ ನಾನು ಆಲ್ಮೋಶ್ಟ್ ಅದನ್ನ ಟ್ರೈ ಮಾಡಿಯೇ ಮಾಡ್ತೀನಿ ಆದ್ರೆ ನೀವು ಮರ್ಯೋಕೆ ಹೋಗ್ಬೇಡ್ರಿ ಮತ್ತು ಸೂಪ್ಪರಾಗಿ ಮಾಡಿರಿ ನನ್ಗೆ ಏನು ಇದ್ದಿದ್ದು ತಿಳಿಸ್ರೀ ಮತ್ತು ಹಿಂಗೆ ಆಗಿದ್ದ ಕಾಲೇಜ್ನ್ಯಾಗ ಇನ್ನೊಂದು ಲೈಫ್ ಆಯ್ತು ನಂದು ಅದು ಆದ್ಮೇಗ ಮದ್ವೆ ಮಾಡ್ಕೊಂಡ್ಬಂದ್ಬಿಟ್ಟೆ ಮದ್ವೆ ಮಾಡ್ಕೊಂಡು ಬಂದ್ಮೇಲೆ ಎಲ್ಲರೂ ಅಯ್ಯೋ ಹೊಸದಾಗಿ ಮದ್ಮಗ್ಳು ಬಂದಾಳ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಅಂತಂದು ಈ ಮೆಮೊರಿ ಅಂತೂ ನನ್ನ ಲೈಫ್ ಅಂದ್ರೆ ನಂದು ಫುಲ್ ಲೈಫ್ ಟೈಮ್ ಮೆಮೊರಿ ಇದು ಮರ್ಯೋಕಂತೂ ಆಗೋಂಗಿಲ್ಲ ನಾನು ಏನು ಮಾಡ್ತಾಳೆ ಏನು ಮಾಡ್ತಾಳೆ ಅಂತ ಎಲ್ಲರೂ ಕೇಳಿದ್ರು ಬಡ ಬಡ ಬಂದ್ಬಿಟ್ಟೆ ನಮ್ಮ ಅತ್ತೆಯೋರು ಏನಾದ್ರು ಒಂದು ಮಾಡವ್ವ ಸ್ವೀಟ್ ಇಲ್ಲ ಖಾರದ್ದಾರ ಮಾಡಿ ಅಂತ ಅಂದ್ಬಿಟ್ರೆ ನಾನು ಯವ್ವಾ ಏನು ನಮ್ಮ ಅತ್ತೆ ಹೇಳೋಗ್ಬಿಟ್ಲು ಏನು ಮಾಡಲಿ ಅಂತ ಟೆನ್ಷನ್ ಆಗಾಕತ್ತಿತ್ತು ಮತ್ತು ನನ್ನ ಒಬ್ಬಾಕಿ ಫ್ರೆಂಡ್ ಹೇಳಿದ್ಲು ಹೇ ಬಾ ತಲೆ ಕೆಡ್ಸ್ಕೊಳ್ಬೇಡ ಏನು ಇರಂಗಿಲ್ಲ ಚಲೊವತ್ನಂಗ ಮೊಬೈಲ್ ನೋಡಿ ಅಥ್ವಾ ಯೂಟೂಬ್ ನೋಡಿ ಮಾಡಿ ಅಂತಂದ್ರೆ ಯವ್ವಾ ನನ್ನ ಕಡೆ ಆವಾಗೆಲ್ಲ ಮೊಬೈಲ್ ಯೂಟೂಬ್ ಏನು ಇದ್ದಿದ್ದಿಲ್ಲ ಆವಾಗೆಲ್ಲ ನಾವು ಅದು ಹೊಸ್ದಾಗಿ ಮದುವೆ ಆಗಿ ಹೋದರ್ವಾ ಎಲ್ಲ ನಾವು ಟು ಟೌಸನ್ ಬ್ಯಾಕ್ ಆವಾಗಿನೋರು ಅದಕ್ಕೆ ನಮಗೆಲ್ಲ ಏನೂ ಗೊತ್ತಾಗ್ಲಿಲ್ಲ ಆವಾಗ ನಾನು ಏನಾದ್ರು ಒಂದು ಮಾಡೋಣ ತಡಿ ಈವತ್ತು ನಮ್ಮ ಅತ್ತೆನ ಹೆಂಗಾರು ಇಂಪ್ರೆಸ್ ಮಾಡ್ಬೇಕು ಅಂಥೇಳಿ ಬಡಾ ಬಡ ಒಂದು ಸ್ವಲ್ಪ ಶಾವ್ಗೆ ತಗೊಂಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚಲೊತ್ತಂಗೆ ಹುರಿದು ನಮ್ಮ ಅಜ್ಜಿ ಅಂದಿದ್ರು ಅದನ್ನು ಸ್ವಲ್ಪ ಒಂದು ಸ್ವಲ್ಪ ಕಿವ್ಯಾಗಿತ್ತು ನನ್ಗೆ ಆ ವಿಷಯ ಹೆಂಗೆ ಮಾಡಬೇಕಂತ ಐಡ್ಯ ಇದ್ದಿದ್ದಿಲ್ಲ ಇಲ್ಲೆ ಟ್ರೈ ಮಾಡಿ ಬಿಡೋಣ ಅಂಥೇಳಿ ಫಸ್ಟ್ ಟೈಮ್ ಬಡಾ ಬಡಾ ಶನ್ನಕ್ ಶಾವಿಗೆ ಹುರಿದು ಒಂದು ಸ್ವಲ್ಪ ಖಾರ ಇದು ಸಾರಿ ಖಾರ ಅಲ್ಲ ತುಪ್ಪ ಹಾಕಿ ಅದನ್ನ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಸಕ್ರೆ ಹಾಕಿ ಒಂದಿಷ್ಟು ಏಲಕ್ಕಿ ಗೋಡಂಬಿ ಒಂದು ಸ್ವಲ್ಪ ಬಾದಾಮಿ ಆಮೇಲೆ ಇದನ್ನು ಎಲ್ಲನೂ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದೆ ಮಸ್ತ್ ಆಯ್ತು ಅದು ಆದ್ಮ್ಯಾಗ ಅದಕ್ಕೆ ಇನ್ನೂ ಒಂದು ಟೇಸ್ಟ್ ಬರೋಕೆ ಅಂಥೇಳಿ ಸಖತ್ತಾಗಿ ಎರಡು ಎರಡು ಮಾರಿ ಗೋಲ್ಡ್ ಬಿಸ್ಕಿಟ್ ಇತ್ತ ನೋಡೋಣ ಇದೂ ಟೇಸ್ಟ್ ಅಂಥೇಳಿ ನಾನು ಫಸ್ಟ್ ಅದನ್ನು ಹಾಕಿ ಒಂದು ಹಾಲೊಳಗೆ ಹಾಕಿ ಕಲಸಿ ಅದನ್ನ ಆಮೇಲೆ ಅದನ್ನು ಸ್ವಲ್ಪ ಕುದಿಸಿ ಒಂದು ಸ್ವಲ್ಪ ಆರಿಸ್ಬೇಕು ಅದು ಆಮೇಲೆ ಬಿಸಿ ಇದ್ದಾಗ ಇದನ್ನು ಹಾಕ್ಬಿಡ್ಬೇಕು ಅದಕ್ಕೆ ಡಬ್ರಿಗೆ ಹಾಕಿ ಛಲೋತ್ನಾಗ ಕೈಯ್ಯಾಡಿಸಿ ಆರಿಸ್ಬಿಡ್ಬೇಕು ಕೋಲ್ಡ್ ಮಾಡಿ ತಿನ್ನಿರಿ ನೀವು ಹೇಳ್ತೀನಿ ನಾನು ಸಖತ್ ಮಲಾಯೀ ಇದ್ದಂತೆ ಇರ್ತೈತಿ ಅದು ಅದನ್ನು ಫಸ್ಟ್ ಟೈಮ್ ನನ್ನ ಗಂಡನ ಮನೆ ಒಳಗೆ ಮಾಡಿದೆ ಫಸ್ಟ್ ಟೈಮ್ ನಮ್ಮ ಅತ್ತೆಯೋರು ಆಗಲಿ ನಮ್ಮ ಮನೆಯೊಳಗೆ ನಮ್ಮ ಮನೆಯೋರು ನಮ್ಮ ಭಾವ ನಮ್ಮ ಅಕ್ಕ ಆಮೇಲೆ ನಮ್ಮ ಗೆಳ್ತಿಯರು ಎಲ್ಲರಿಗೆ ಫಸ್ಟ್ ಟೈಮ್ ಒಂದು ಡಬ್ರಿ ಒಳಗೆ ಸಣ್ಣ ಡಬ್ರಿ ಒಳಗೆ ಮಾಡಿದ್ದೆ ಎಲ್ಲರಿಗೆ ಅದು ಟೇಶ್ಟಾಗಿ ಇಟೀಟ್ ಇಟೀಟ ದೇವ್ರ ಪ್ರಸಾದ ಕೊಡ್ತಾರಲ್ಲ ರೀ ಆಗ್ಲೆ ಹಂಗೆ ಇಷ್ಟ ಇಷ್ಟ ಎಲ್ಲರಿಗೆ ಹಾಕಿದೆ ರೀ ಹಾಕಿದ ಮ್ಯಾಗ ಎಲ್ಲರೂ ಒಂದು ಸ್ವಲ್ಸ್ವಲ್ಪ ತಿಂದ್ರೆ ಏಯ ಎಂಥ ಚಲೊ ಮಾಡಿಯಲ್ಲೆವ್ವ ಫಸ್ಟ್ ಟೈಮ್ ಮಾಡಿದರು ಮಸ್ತ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬಾರ್ದ ಅಂತಂದ್ರೆ ಅಯ್ಯೋ ದೇವರೇ ಸಾಕು ಬಿಡಿರಿಪ್ಪ ಒಳ್ಳೆ ಕಮೆಂಟ್ರ್ ಬಂತಲ್ಲ ಇರಲಿ ನೆಕ್ಸ್ಟ್ ಟೈಮ್ ಮಾಡೋದಂತ ಮಾಡಿದೆ ಭಾರಿ ಆಗಿತ್ತು ಚಲೊ ಆಗಿತ್ತು ಆದ್ರೂ ಆಸಮ್ ಮಾಡಿದೆ ನಾನು ಅದಕ್ಕೆ ನೀವು ಈ ಥರ ಎಲ್ಲ ಹೊಸ ಹೊಸ ಕಂಡು ಹಿಡಿರಿ ಯಾರಿಗೆ ಆಗಲಿ ಮಸ್ತ ಪ್ರ್ಯಾಕ್ಟೀಸ್ ಆಗ್ತೈತಿ ಏನು ಆಗುವುದಿಲ್ಲ ಓಕೆ ಮಾಡಿರಿ ಇನ್ನೂ ಹೊಸ ಹೊಸ ಅಡುಗೆ ಕಲಿರಿ ನೋಡ್ರಿವಾ ಹಂಗೆ ಏನಾರ ಮಾಡೋದಿತ್ತು ಅಂದ್ರೆ ಕೇಳ್ಬೇಕಾಗಿತ್ತು ಅಂದ್ರೆ ಬರ್ರಿ ಇಲ್ಲ ನನ್ಗೆ ಹೇಳಿರಿ ಮಂಜುಳ ಏನಾರ ಇಲ್ಲಿ ಹಿಂಗೆ ಮಾಡೋಣ ಅಂತ ಕೇಳಿ ನನಗೆ ಆವಾಗ ನಾನು ನಿನ್ಗೆ ಎಲ್ಲದು ರಿಪ್ಲೈ ಕೊಡ್ತೀನಿ ಸೂಪ್ಪರಾಗಿ ಟೇಶ್ಟ್ ಬರ್ತೈತಿ ಒಂದ್ಸಲ ಕೆಡ್ತೈತಿ ಆಮೇಲೆ ಚಲೊ ಆಗ್ತೈತಿ ಏನು ಏನೂ ತಿಳ್ಕೊಳ್ಬೇಡ್ರಿ ಭಾರಿ ಮಸ್ತ್ ಆಕ್ಕೈತಿ ಓಕೆ ಬಾಯ್ ಲೇ